ನಾನು ಅಂಗನವಾಡಿ ಶಿಕ್ಷಕಿಯಾಗಿ ರಾಯಚೂರಿನಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಅರ್ವತ್ತು ವರ್ಷ ಕೆಲಸ ಮುಗಿಸಬೇಕು ಅಂತ ಶತಾಯ ಗತಾಯ ನಾನು ಅಲ್ಲಿ ಕೆಲಸ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳ ಜೊತೆಯಲ್ಲಿ ನಾನು ಇಲ್ಲಿ ಕೋಲಾರದಲ್ಲಿ ಇರಬೇಕಾಗಿತ್ತು ಆ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ತುಂಬನೇ ಕಷ್ಟ ಆಯಿತು ಮೊಮ್ಮಕ್ಕಳು ನೋಡಿಕೊಳ್ಳೋದ್ರಲ್ಲಿ ಅವರ ಶಾಲೆ ಅವರ ಓದು ಅವರು ಒಂದು ಜೀವನ ನಡೆಸೋದ್ರಲ್ಲಿ ತುಂಬನೇ ಕಷ್ಟಪಟ್ಟರು ಮಕ್ಕಳು ಆ ಒಂದು ಸಂದರ್ಭದಲ್ಲಿ ನಾನು ಅವರ ಜೊತೆಯಿದ್ದು ಅವ್ರಿಗೆ ಒಂದು ಸಹಾಯವಾಗಿ ಅವ್ರಿಗೆ ಒಂದು ನಂಬಿಕೆಯನ್ನು ನಾವು ತೊಗೋಬೇಕಾಗಿತ್ತು ಅವ್ರಿಗೂ ಅನುಕೂಲ ಆಗ್ತಾಯಿತ್ತು ಅವರು ಒಂದಷ್ಟು ಕಷ್ಟಗಳನ್ನು ಎದುರಿಸಲು ತಪ್ತಾಯಿತ್ತು ಆದರೆ ನಾನು ಆ ಸಂದರ್ಭದಲ್ಲಿ ಬರಲಿಲ್ಲ ನನಗೆ ಸರ್ಕಾರದಿಂದ ವೇತನ ಪೆನ್ಷನ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಅರ್ವತ್ತು ವರ್ಷ ನಮ್ಮಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕೆಲಸ ಮಾಡಿ ತದನಂತರದಲ್ಲಿ ನನಗೆ ಪೆನ್ಷನ್ ಆಗಲಿಲ್ಲ ಹಾಗಾಗಿ ಪಿಂಚಣಿ ಆಗದೇ ಇರೋದು ನನಗೆ ತುಂಬ ನೋವು ಆ ಒಂದು ಸಂದರ್ಭದಲ್ಲಿ ನಾನು ನನ್ನ ಮಕ್ಕಳ ಜೊತೆ ಇರಬೇಕಿತ್ತು ಅನ್ನೋದು ಒಂದು ನನ್ನ ದೃಢ ನಿರ್ಧಾರ ಇವಾಗ ಅಂದ್ಕೋತೀನಿ ಅದೊಂದು ಜೀವನದಲ್ಲಿ ಪಾಠ ಇನ್ನು ಯಾವಾಗಿದ್ರೂ ನಾನು ನನ್ನ ಮಕ್ಕಳ ಜೊತೆನೇ ಇರಬೇಕು ಅವ್ರನ್ನು ಬಿಡ್ಬಾರ್ದು ಅನ್ನೋ ಒಂದು ಪಾಠವನ್ನು ನಾನು ಕಲಿತೆ ಹಾಗಾಗಿ ಅದು ನನಗೆ ತುಂಬ ಪ್ರಭಾವ ಬಿ ಬೀರಿತು ಅದು ಬಂದ ಮೇಲೆ ನಮ್ಮ ಮಕ್ಕಳ ಖುಷಿಯೆಲ್ಲ ನೋಡಿದಾಗ ನನಗೆ ತುಂಬನೇ ಸಂತೋಷ ಆಯಿತು ಮೊಮ್ಮಕ್ಕಳ ಜೊತೆ ಆನಂದ ಪಟ್ಟೆ ಹಾಗಾಗಿ ಇದು ತುಂಬನೇ ನನ್ನ ಜೀವನದಲ್ಲಿ ಪ್ರಭಾವ ಬೀರಿತು ಹಾಗಾಗಿ ಕೆಲಸದ ಜೊತೆ ಒಂದು ಕುಟುಂಬದ ಒಂದು ಸ್ಥಿತಿ ಗತಿ ಅವರ ಒಂದು ಸಂತೋಷ ಕೂಡ ಅತಿ ಮುಖ್ಯ ಅನ್ನೋ ಒಂದು ಪಾಠ ನನ್ನ ಜೀವನದಲ್ಲಿ ನಾನು ಕಲಿತ್ಕೊಂಡೆ ಹಾಗಾಗಿ ಇದು ನನಗೆ ಯಾವಾಗಲೂ ನೆನಪಲ್ಲಿ ಇರತಕ್ಕಂಥ ಒಂದು ವಿಷಯನೇ ಅಂತ ಹೇಳ್ಬೋದು